ಹಲೋ ಯಾರು ಏನಾಗಬೇಕಿತ್ತು ಹಾಂ ಹೇಳಿ ಏನಾಗಬೇಕಿತ್ತು

ಹೌದಾ ಯಾವಾಗಿಂದ ಹುಷಾರಿಲ್ಲ ಹಾಂ ಹೌದಾ ಹಾಸ್ಪೆಟ್ಲಿಗೆ ತೋರ್ಸಿದ್ದೀರಾ ಮಾತ್ರೆಯೆಲ್ಲ ಟೈಮಿಗೆ ಟೈಮಿಗೆ ಕೊಡ್ತಿದ್ದೀರ ತಾನೇ ಹಾಂ ಹೌದಾ ಇವಾಗ ಚೆನ್ನಾಗಿದ್ದಾಳಾ ಹ್ಞೂ ಹೌದಾ ಆದಷ್ಟು ಬಿಸಿನೀರು ಮುದ್ದೆ ಅವನ್ನ ಅದನ್ನು ಇಡಿ ಅನ್ನ ಎಲ್ಲ ಇಡಕ್ಕೆ ಹೋಗಬೇಡಿ ಅವರಿಗೆ ಹಾಂ ಹೌದಾ ಮತ್ತೆ ಹಾಸ್ಪೆಟ್ಲಿಗೆ ತೋರಿಸಿ ಅವರನ್ನ ಬೇಗ ಹುಷಾರು ಮಾಡಿ ನೀವು ಅವಳು ಚೆನ್ನಾಗಿ ಓದ್ತಾಳೆ ಜಾಸ್ತಿ ದಿನ ರಜಾ ಹಾಕೋದು ಒಳ್ಳೆಯದಲ್ಲ ಎಕ್ಸಾಮ್ ಪರೀಕ್ಷೆಯದೇನೂ ನೀವು ಯೋಚನೆ ಮಾಡಬೇಡಿ ನಾ ಬೇಕಿದ್ದರೆ ಇವಾಗ ಅಲ್ಲದಿದ್ರೆ ಮತ್ತೆ ಬರೀಬೌದು ಪರೀಕ್ಷೆಯನ್ನು ಅವಳು ಹುಷಾರಾದರೆ ಒಳ್ಳೆಯದಲ್ವಾ ಹ್ಞೂ ಸರಿ ಆಯಿತು ಅವಳನ್ನ ಮನೆಯಲ್ಲಿ ಚೆನ್ನಾಗಿ ಹ್ಞೂ ಹೌದಾ ಹ್ಞ ಐದು ದಿನ ಆಯಿತು ಸರಿ ಕೊಡ್ತೀವಿ ರಜೆಯೇನು ಅವಳನ್ನ ಹುಷಾರು ಮಾಡಿ ಅವಳು ಮತ್ತಾಮೇಲೆ ಓದಬೇಕಲ್ಲ ಓದಕ್ಕೇನೂ ತೊಂದರೆ ಆಗಬಾರದು ಎಲ್ಲ ನೀವೇ ನೋಡ್ಕೊಂಡ್ಬೇಕು ಅವರನ್ನ ಹ್ಞೂ ಸರಿ ಆಯಿತು ಅವರನ್ನ ಬೇಗ ಹುಷಾರು ಮಾಡಿ ಆಮೇಲೆ ಬೇಕಿದ್ದರೆ ಕಳಿಸಿರಿ ಶಾಲೆಗೆ ಹ್ಞೂ ಸರಿ ಆಯಿತು ಬೇಕಿದ್ದರೆ ಅವರು ವಾಪಸು ಬಂದಮೇಲೆ ತೋರಿಸ್ತೀನಿ ಹ್ಞೂ ನೀವೇನು ಭಯ ಬೀಳ್ಬೇಡ್ರಿ ಬೇಕಿದ್ದರೆ ರಜಾ ಕೊಡ್ತೀವಿ ಇಲ್ಲಾನ್ನಲ್ಲ ಅವಳು ಬೇಗ ಹುಷಾರಾಗಿ ಬರಲಿ ಹ್ಞೂ ಸರಿ ಆಯಿತು ಧನ್ಯವಾದಗಳು